ನಮ್ಮ ಬೆಂಗಳೂರು ನಗರದಲ್ಲಿ ನಗರ ಜಿಲ್ಲೆಯಲ್ಲಿ ಶೈಕ್ಷಣಿಕ ಕೇಂದ್ರ ನಮ್ಮ ಬೆಂಗಳೂರು ನಗರ ಬಂದರೆ ಒಂದು ಒಂದು ಬೆಂಗ ಸೈ ಶೈಕ್ಷಣಿಕ ಜಿಲ್ಲೆ ಇದು ಶೈಕ್ಷಣಿಕವಾಗಿ ತುಂಬ ಮುಂದುವರಿದ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿಗೆ ದೇಶದ ನಾನಾ ಭಾಗಗಳಿಂದ ಫಾರಿನ್ ಕಂಟ್ರೀಸ್ ದೇಶ ಬೇರೆ ಬೇರೆ ದೇಶಗಳಿಂದ ಇಲ್ಲಿ ಶೈಕ್ಷಣಿಕವಕ್ಕಾಗಿ ಓದಲಿಕ್ಕಾಗಿ ಇಲ್ಲಿ ಬರ್ತಾರೆ ನಮ್ಮ ಭಾರತದ ಎಲ್ಲ ಜಿಲ್ಲೆಗಳಿಂದನೂ ನಮ್ಮ ಬೆಂಗಳೂರಿಗೆ ನಗರಕ್ಕೆ ಪ್ರತಿ ವರ್ಷನೂ ಲಕ್ಷಾಂತರ ವಿದ್ಯಾರ್ಥಿಗಳು ಓದುವ ಸಲುವಾಗಿ ಇಲ್ಲಿ ಬರ್ತಾರೆ ನಮ್ಮ ಬೆಂಗಳೂರು ನಗರದಲ್ಲಿ ಅದು ವೈದ್ಯಕೀಯ ಕಾಲೇಜುಗಳಿದಾವೆ ಇಂಜಿನೀಯರಿಂಗ್ ಕಾಲೇಜಿ ಇದಾವೆ ನರ್ಸ್ ಕಾಲೇಜುಗಳಿದಾವೆ ಇವೆಲ್ಲ ಎಜುಕೇಶನ್ ಓದೋದು ಓದೋದಕೋಸ್ಕರ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ನಾವು ಇಲ್ಲಿ ಒಟ್ಟು ನಮ್ಮ ಬೆಂಗ್ಳೂರಲ್ಲಿ ಹೇಳ್ಬೇಕಾರೆ ಜೈನ ಕಾಲೇಜು ವಿದ್ಯಾಸಂಸ್ಥೆ ರಾ ವಿ ರಾಮಯ್ಯ ವಿದ್ಯಾಸಂಸ್ಥೆ ರಾಮಯ್ಯ ಮೆಡಿಕಲ್ ಕಾಲೇಜು ಕೆಂಪೇಗೌಡ ವೈದ್ಯಕೀಯ ಕಾಲೇಜು ಮತ್ತು ಇವಿಷ್ಟು ಬೆಂಗಳೂರು ಇವಿಷ್ಟು ವೈದ್ಯಕೀಯ ಕಾಲೇಜು ಮತ್ತು ಆರ್ ವಿ ಕಾಲೇಜು ಮತ್ತು ಇನ್ಯಾವುದು ಈ ಥರ ತುಂಬ ತುಂಬ ತುಂಬ ವೈದ್ಯಕೀಯ ಕಾಲೇಜುಗಳಿದಾವೆ ಇದಕ್ಕೆಲ್ಲ ಹೊರ್ಗಡೆಯಿಂದ ತುಂಬ ಜನ ಬರ್ತಾರೆ ಇದರಿಂದ ಏನಾಗ್ತದೆ ಓ ಇದಕ್ಕೆ ಪರೀಕ್ಷೆ ತುಂಬ ವಿದ್ಯೆ ಎಜುಕೇಶನ್ ತುಂಬ ಚೆನ್ನಾಗಿ ಕೋಚಿಂಗ್ ಚೆನ್ನಾಗಿರೋದ್ರಿಂದನೇ ಹೊರಡಿಂದ ತುಂಬ ಜನ್ಗಳು ಇಲ್ಲಿ ಬರ್ತಾರೆ ಇದರಿಂದ ನಮ್ಮ ಜಿಲ್ಲೆ ಪ್ರಗತಿನೂ ಆಗ್ತಾಯಿದೆ ಪ್ರಗತಿನೂ ಒಳ ಒಳಗಡೆಯಿಂದ ಹೊರ ಹೊರಗಡೆಯಿಂದ ತುಂಬ ಜನ ಬರೋದ್ರಿಂದ ಅವ್ರಿಗೆ ಫೆಸಿಲಿಟಿನೂ ಸೌಕರ್ಯಗಳು ಆಗಿರಬೇಕಾಗುತ್ತೆ ಮತ್ತು ಇಲ್ಲೊಂದು ಯಾವುದು ಆದಾಯನೂ ಯಾವುದು ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಒಳ್ಳೆ ಆದಾಯ ಬರ್ತಾ ಬರೋದ್ರಿಂದ ಒಳ್ಳೆ ಆ ಅದೊಂದು ಸ್ಥಳ ಆ ವಿದ್ಯಾ ಸಂಸ್ಥೆಗಳಿರುವಂಥ ಸ್ ಸ್ಥಳಗಳಲ್ಲಿ ವಾಣಿಜ್ಯೀಕರಣ ಅದನ್ನು ಸ್ವಲ್ಪ ಇಮ್ ಯಾದು ಒಂದು ಇಂಪ್ಲಿಮೆಂಟ್ ಅದೊಂದು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಇಂದು ನಮ್ಮ ನಗರದಲ್ಲಿ ತುಂಬ ಒಂದು ಅನುಕೂಲ ಇದೆ